ನನ್ನ ಅನುಭವಕ್ಕೆ ಬಂದಂತೆ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಹೆಚ್ಚಿನ ದಿನೇ ದಿನೇ ಬದಲಾವಣೆಯನ್ನು ನಾವು ಕಾಣುತ್ತಲೇ ಇದ್ದೇವೆ ಅದರಲ್ಲಿ ಒಂದು ಮುಖ್ಯವಾಗಿ ಅಂತ ಬಂದಾಗ ಮೊಬೈಲ್ ಬಳಕೆ ಮೊದಲು ಮೊಬೈಲನ್ನು ಕೀಪ್ಯಾಡ್ ರೂಪದಲ್ಲಿ ಬಳಸುತ್ತಿದ್ದೆವು ಆ ಕೀಪ್ಯಾಡ್ನಲ್ಲಿ ನಾವು ಹೆಚ್ಚು ಹೆಚ್ಚು ಆ್ಯಪ್ಗಳನ್ನು ನೋಡುವುದಕ್ಕಾಗುತ್ತಿರಲಿಲ್ಲ ಮತ್ತು ಇಂಟರ್ನೆಟ್ಟನ್ನು ಸಹ ಇಂಟರ್ನೆಟ್ಟನ್ನು ಬಳಸಿಕೊಳ್ಳಲು ಆಗುತ್ತಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಅನ್ ಅಂತ ಬಂದಾಗ ಮೊ ಕೀಪ್ಯಾಡ್ ಮೊಬೈಲನ್ನು ಯಾರೂ ಬಳಸುವುದಿಲ್ಲ ಅದರ ಬದಲಿಗೆ ಎಲ್ಲ ಸ್ಕ್ರೀನ್ಟಚ್ ಮೊಬೈಲ್ಗಳನ್ನು ಬಳಸಲು ಸ್ಟಾರ್ಟ್ ಮಾಡಿದ್ದಾರೆ ಇದು ಒಂದು ತಂತ್ರಜ್ಞಾನದಲ್ಲಿ ಆಗಿರುವಂತಹ ಬದಲಾವಣೆ ಅಂತಲೇ ನಾವು ಹೇಳಬಹುದು ಇದಲ್ಲದೇ ಟಿ ವಿ ಅಂತ ಬಂದಾಗ ಟೆಲಿವಿಷನ್ ಅದರಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದು ಮೊದಲು ಡೂಮ್ ಟಿ ವಿ ಅಂದರೆ ದೊಡ್ಡದಾಗಿ ಇರ್ತಿದ್ವು ಸೈಝ್ನಲ್ಲಿ ಅದರ ವ್ಯಾಪ್ತಿಯು ಕೂಡ ಪ್ರದೇಶವು ಕೂಡ ಜಾಸ್ತಿ ಬೇಕಾಗಿತ್ತು ಅದರ ಪ್ರದರ್ಶನವು ಕೂಡ ಕಲರ್ ಒಂದು ಸ್ವಲ್ಪ ಡಿಮ್ಮಾಗೆ ಕಾಣ್ತಿತ್ತು ಆದ್ದರಿಂದ ನಾವು ಅದು ಕೂಡ ಕ ಅದು ಕಡಿಮೆ ತಂತ್ರಜ್ಞಾನವನ್ನು ಬಳಸಿದ್ದಾಗಿರಬಹುದು ಈ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ ಜಿ ಟಿ ವಿ ಅಂತಲೇ ಕಾಣಬಹುದು ಅದರಲ್ಲಿ ದೊಡ್ಡ ಒಂದು ಚಿತ್ರಗಳನ್ನು ನಾವು ನೋಡಬಹುದು ಅದರ ಟೆಕ್ನ ತಂತ್ರಜ್ಞಾನ ಬಳಸಿರುವುದು ಕೂಡ ಚೆನ್ನಾಗಿದೆ ಆದ್ದರಿಂದ ನಾವು ತಂತ್ರಜ್ಞಾನವನ್ನು ಇದು ಬದಲಾವಣೆ ಆಗಿರುವುದನ್ನು ನಾವು ಕಾಣಬಹುದು ಮತ್ತು ರೆಫ್ರಿಜರೇಟರ್ಗಳು ಮತ್ತು ರೆಫ್ರಿಜರೇಟರ್ಗಳಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು ವಾಷಿಂಗ್ ಮಿಷಿನ್ಸ್ನಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣಬಹುದು ಮತ್ತು ನಾವು ಗಾಡಿ ಒಂದು ಗಾಡಿ ಅಂತ ಬಂದಾಗ ಟ್ರಾನ್ಸ್ಪೋರ್ಟೇಶನ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬಳಸಲು ನಾವು ವಾಹನಗಳನ್ನು ಬಳಸ್ತೇವೆ ಆ ವಾಹನದಲ್ಲಿ ಇತ್ತೀಚಿಗೆ ಎಲೆಕ್ರ್ಟಿಕ್ ವೆಹಿಕಲ್ಸ್ ಎಲೆ ಎಲೆಕ್ಟ್ರಿಕ್ ವಾಹನಗಳು ಅಂದರೆ ವಿದ್ಯುತ್ತನ್ನು ಬಳಸಿಕೊಂಡು ನಾವು ಯಾ ವಾಹನವನ್ನು ಉಪಯೋಗಿಸುವುದನ್ನು ಕಾಣಬಹುದು ವಿದ್ಯುತ್ ಚಾರ್ಜನ್ನು ಮಾಡುವುದರ ಮೂಲಕ ವಿದ್ಯುತ್ ವಾಹನಗಳನ್ನು ಬಳಸುವುದು ಅದರ ಮೇಲೆ ಹಸಿರು ಬೋರ್ಡನ್ನು ಬಳಸಲಾಗಿರುತ್ತದೆ ಆದ್ದರಿಂದ ಅವನ್ನು ಎಲೆಕ್ಟ್ರಿಕ್ ವಾಹನಗಳು ಎಂದು ಕರೆಯುತ್ತೇವೆ ವಿದ್ಯುತ್ ಮೂಲಕ ವಾಹನಗಳು ಎಂದು ಕರೆಯುತ್ತೇವೆ ಆ ವಿದ್ಯುತ್ತನ್ನು ಬಳಸುವುದರಿಂದ ನಾವು ಪೆಟ್ರೋಲ್ ಮತ್ತು ಡೀಸಲನ್ನು ಬಲಸದೇ ಬಳಸದೇ ನಾವು ಬರೇ ವಿದ್ಯುತ್ತನ್ನು ಬಳಸುವುದರಿಂದ ಅನೇಕ ಯ ಪ್ರಕೃತಿಗಾಗುವಂತಹ ತೊಂದರೆಗಳನ್ನು ನಾವು ಕಡಿಮೆ ಮಾಡಬಹುದು ಅಂತಲೇ ಹೇಳಬಹುದು ಇದು ಒಂದು ಟೆಕ್ನಾಲಜಿ ಇದು ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡಿರುವಂತಹ ಸಾಧನೆ ಅಂತಲೇ ಹೇಳಬಹುದು ಮತ್ತು ಇನ್ನೂ ಅನೇಕ ನಾವು ಸಾಧನೆ ಇನ್ನೂ ಅನೇಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಹೆಚ್ಚು ಹೆಚ್ಚು ಸಾಧನೆ ಮಾಡಿರುವುದನ್ನು ಕಾಣಬಹುದು ಅಂತಲೇ ಹೇಳಬಹುದು